ಹಿಂದಿನ ಕಾಲದಾಗ ನಮ್ಮ ಅಜ್ಜಾರು ಬೇಸಾಯ ಮಾಡ್ಬೇಕಾದ್ರೆ ಭಾಳ ಅವರು ಕಷ್ಟ ಪಡ್ತಿದ್ದರು ಆವಾಗ ಯಾ ಆವಾಗ ಫಸ್ಟ್ ಕ್ವಾಣ ಹೋರಿ ಇಂಥವಿದ್ದಾಗ ಅವಕ್ಕೆ ಅದ್ರಲ್ಲಿ ಇದ್ದ ಇದನ್ನ ಮಾಡಿ ಹರ್ಗದು ಮಾಡ್ತಿದ್ರು ಆಮೇಲೆ ಕೈಲಿ ಬೀಜ ಅವ್ನ ಬಿತ್ತುತ್ತಿದ್ರು ಆವಾಗ ಬಿತ್ತಿ ಆಮೇಲೆ ಮನಿಯೊಳಗಿದ್ದ ದನ ಕರುಗಳಲಿದ್ದ ಸಗಣಿ ಬರ್ತಿತ್ತಲ್ಲ ಅದನ್ನ ಹೊಲಕ್ಕೆ ಸಿಂಪಡ್ಸಿ ಆಮೇಲೆ ಹರ್ಗದ್ ಹರ್ಗ್ತಿದ್ರು ಆಮೇಲೆ ಕೈಲಿ ದನ ಬೀಜ ಬಿತ್ತಿ ಆವಾಗ ಕೈಲೆ ಎಲ್ಲಾ ಬಿತ್ತ್ ಬಿತ್ತಾರ ಒನ್ನಯ ಆದ್ರೆ ಈಗಿನ ಬದಲಾವಣೆಯೊಳಗೆ ನಮ್ಮ ಅಜ್ಜಾರು ಆವಾಗ ಅಷ್ಟು ಕಷ್ಟ ಪಟ್ಟು ಆವಾಗ ಚಕ್ದ್ಯಾಗನ ಹೇರ್ಕೊಂಬರಬೇಕು ಆಮೇಲೆ ಗೋದಿ ಪದಿ ಕಿತ್ತು ಶೂಡ್ ಕಟ್ಕೊಂಡು ತಲಿಮ್ಯಾಗ ಕಟ್ಕೊಂಡು ಆಮೇಲೆ ಕಣಕ್ಕೆ ತಗೊಂಬಂದು ಅದನ್ನ ರಂಟಿ ಅಂತಂದು ಹೊಡಿತಿದ್ರು ಒಂದು ರೂಲ್ ಅಂತಂದು ಮಾಡಿ ಅದಕ್ಕೆ ಗೋದಿ ಹೊಡ್ಬೇಕಾದ್ರೆ ಅದನ್ನು ಗೋದಿ ಕಿತ್ಕೊಂಬಂದು ಎಲ್ಲ ಅದನ್ನು ಹೊತ್ಕೊಂಬಂದು ಅದಕ್ಕೆ ರೂಲ್ ಹಾಕಿ ಆಮೇಲೆ ಬಡಿದು ಆಮೇಲೆ ಗಾಳಿ ಬರೋ ಮಟ್ಟನು ಕುಂದ್ರಬೇಕು ದೂರ ಕುಂದ್ರಬೇಕು ಗಾಳಿ ಬಂತಂದ್ರೆ ತೂರ್ಬೋಕು ಗಾಳಿ ಬರ್ಲಿಕ್ಕಂದ್ರೆ ಕುಂದ್ರಬೇಕು ಒಂದು ರಾಶಿ ಮಾಡ್ಬೇಕಾದ್ರೆ ಮನಿಗೆ ಬರ್ತಿದ್ರು ಮನೆಗೆ ಬಂದ ಕೂಡಲೆನ ಗಾಳಿ ಬೀಸಿತಪ್ಪಾ ಅಂದ ಕೂಡಲೆನ ಮತ್ತು ಆವಾಗ ಅಜ್ಜ ಅವ್ರು ಎಲ್ಲ ಅಜ್ಜರ ಓಡೋಗಿ ಮತ್ತು ಗಾಳಿ ಬಂದೈತಿ ಅಂದ ಪುಟ್ಟಿ ಮ್ಯಾಗ ಇಟ್ಕೊಂಡು ಅದೊಂದು ಆಮೇಲೆ ಡ್ರಮ್ನ್ ಎಂಥದ್ದು ಅದನ್ನ ಇಟ್ಟು ಮ್ಯಾಗ ಹತ್ತಿ ಪುಟ್ಟಿ ತಗೊಂಡು ಆವಾಗ ತೂರುದ ಮಾಡ್ತಿದ್ರು ಆಮೇಲೆ ಒಬ್ರು ತುಂಬಿ ಕೊಡ್ತಿದ್ರು ಆವಾಗಿನ ಕಷ್ಟ ಭಾಳ ಇತ್ತು ಅವ್ರ್ಗೆ ಆಮೇಲೆ ನೀರು ತಗೊಂಬಂದು ಬಾವಿ ನೀರು ಸೇದಿ ಬಾವಿದ ನೀರು ತಗೊಂಬಂದು ಅವ್ಕೆಲ್ಲಾ ಕಾ ಯತ್ತಿಗೆ ಎಮ್ಮಿಗೆ ಕುಡಿಸಿ ಆಮೇಲೆ ಸಗಣಿ ಅದನ್ನು ಬಳುದು ಅವ್ರು ನಾಲ್ಕಕ್ಕೆ ಎದ್ದು ಹೊಲಕ್ಕೆ ಹೋಕ್ಕಿದ್ರು ಆಮೇಲೆ ಹರ್ಗುದು ಒಂದು ಸಣ್ಣ ಪುಂಟಿ ಅಂತಾವು ಗಳ್ಯಾಕ್ಕ ಮೂರು ನಾಲ್ಕು ಕುಂಟಿ ಕಟ್ಟಿ ಅದ್ರಾಗ ಹಿಂದಾ ಇಬ್ಬರು ನಿಂತು ಕೈಲಿ ಅವ್ನ ಹರ್ಗದ್ ಮಾಡ್ತಿದ್ದರು ಆದ್ರೆ ಈಗಿನ ತಾಂತ್ರಿಕ ಯುಗದ ಒಳಗೆ ಈಗಿನ ಕಂಪ್ಯೂಟ್ರ್ ಯುಗ ಬಂದಿಂದ ಈಗ ನಮ್ಮ ನೆನ್ಪಿನ ಕಾಲಕ್ಕೆ ನಮ್ಮ ಅಜ್ಜರು ಹಾಗೆಲ್ಲ ಒಕ್ಕುಲ್ತನ ಮಾಡ್ರ ನಮ್ಮಪ್ಪರು ಇದ್ದಾಗ ಅದ್ರಾಗ ಒಂದು ಸೊಲ್ಪ ಆಮೇಲೆ ಮಿಷನ್ ಬಂದವು ಆಮೇಲೆ ಬಿತ್ತುದು ನಾಲ್ಕು ಮಂದಿ ಕೂಡಿ ಬಿತ್ತುವಂಥದ್ದು ಬಂದಿತ್ತು ನಮ್ಮಪ್ಪರು ಇದ್ದಾಗ ಆವಾಗ ಒಂದು ಕೂರ್ಗಿ ತಗೊಂಡು ಒಬ್ಬರು ಗೊಬ್ಬರ ಬಿತ್ತರು ಮೂರು ಮಂದಿ ಬೀಜ ಬಿತ್ತೋರು ಇರ್ತಿದ್ರು ಹಂಗೆ ಬಿತ್ತಿ ಅವರು ಅವಾಗ ಬಂಡ್ಯಾಗ ಅದ್ರಾಗ ಹರ್ಗುದು ಆಮೇಲೆ ರಸಗೊಬ್ರಗಳನ್ನು ಮಾಡ್ತಿದ್ರೆ ಅವರು ಬರೇ ಆವಾಗ ಎಣ್ಣೆ ಹೊಡಿ ಬೇಕಾದ್ರೆ ಒಂದು ಸಣ್ಣ ಜ್ಯಾ ಚಾರ್ಜರನ್ನ ಪಂಪ್ ತಗೊಬಂದು ಕೈಲಿ ಎಣ್ಣೆ ಹೊಡಿಸ್ಕೊಂಡು ಬರ್ತಿದ್ದರು ಹೊಡಿಸ್ಕೊಂಡು ಬಂದು ಆವಾಗ ಹಂಗೆ ಮಾಡ್ತಿದ್ರು ಅದು ಮುಗ್ದಿಂದ ಈ ಹೊಳಿ ಈಗಿನ ತಂತರ ಯುಗದ ಒಳಗೆ ಈಗೆಲ್ಲ ಮಿಷನ್ ಬಂದೈತಿ ಆಮೇಲೆ ಹಾರ್ವೆಸ್ಟ್ರ್ ಅಂತಂದು ಬಂದೈತಿ ಆಮೇಲೆ ಕೀಳುದಿಲ್ಲ ಆಮೇಲೆ ರಾಶಿ ತಗೊಬಂದು ಮನ್ಯಾಗ ಹಾಕೊಂತರ ಆಮೇಲೆ ರಸಗೊಬ್ಬರಗಳನ್ನು ಈಗ ಎಲ್ಲಾ ಇದಕ್ಕುನು ಗೊಬ್ಬರ ಆವಾಗ ಹಿಂದಕ್ಕೆ ಏನು ಮಾಡ್ತಿದ್ರು ನಮ್ಮ ಅಜ್ಜರು ಅವರು ಗೊಬ್ಬರ ಏನೂ ಹಾಕ್ತಿದ್ದಿಲ್ಲ ಅದಕ್ಕೆ ಹಂಗೆ ಬೆಳೆದಷ್ಟು ಮಾಡ್ತಿದ್ದರು ಆವಾಗ ಪಿ ಬೆಳೆ ಭಾಳ ಬರಲೇ ಇಲ್ಲ ಅವ್ರಿಗೆ ಆವಾಗ ಈಗಿನ ಎಲ್ಲ ತಾಂತ್ರಿಕಯುಗದ ಒಳಗೆ ಗೊಬ್ಬರಕ್ಕು ಕೃಷಿ ಗೊಬ್ಬರವನ್ನು ತಗೊಬಂದು ಅದಕ್ಕೆ ಕ್ಕೋ ಎಲ್ಲ ಸಿಂಪಡಿಸೊದು ಗೊಬ್ಬರ ಹಾಕದು ಆಮೇಲೆ ಎಣ್ಣೆ ಹೊಡಿಯದು ಆಮೇಲೆ ಹಾ ಈಗ ಜವರೀ ಬೀಜ ಹೋಗಿ ಈಗೆಲ್ಲ ಹೈಬ್ರಿಡ್ ಬೀಜ ನಾವು ತಿನ್ನಾಕತ್ತೀವಿ ಅವ ಹೆಚ್ಚು ಇಳ್ವರಿ ಬರ್ತವ ಅಂತಂದು ನಾವು ಅದಕ್ಕೆ ವಿಷ ಪದಾರ್ಥವಾದ ಎಣ್ಣೆಗಳನ್ನು ಅದಕ್ಕ ಸಿಂಪಡಿಸಕತ್ತೀವಿ ಆಮೇಲೆ ಹೆಚ್ಚು ಇಳ್ವರಿ ಬರ್ತವ ಅಂತಂದು ಅದಕ್ಕೆ ಎಲ್ಲ ಸಿಂಪಡಿಸಿ ಅಂಥವೆಲ್ಲ ಬೆಳೆಗಳನ್ನು ನಾವು ತಿನ್ನಾಕತ್ತೀವಿ ಆಮೇಲೆ ಪಸ್ಟ್ ಬಿತ್ಬೆಕಾದ್ರೆ ಹರ್ಗದ್ ಮಾಡುದು ಹರ್ಗಿ ಆಮೇಲೆ ಒಂದು ಎರಡು ಮೂರು ಸರಿ ಹರ್ಗ್ಬೇಕು ಆಮೇಲೆ ಬೀಜಗಳನ್ನು ಶೇಖರಣೆ ಮಾಡಿ ನಾವು ಮುಂಚಿತವಾಗಿ ಮನ್ಯಾಗ ಇಟ್ಕೊಂಡಿರ್ತೀವಿ ಆಮೇಲೆ ಗೊಬ್ಬರ ತಂದು ಇಟ್ಕೊಬೇಕು ಆಮೇಲೆ ಮಳಿ ಅದರ ತಕ್ಕಂಗೆ ಆಕೈತಿ ಏನಿಲ್ಲ ನೋಡ್ಕೊಂಡು ನಾವು ಬಿತ್ತು ಬೀಜಗಳನ್ನು ನಾವು ಮಾಡಾಕತ್ತೀವಿ ಈಗ ಆಮೇಲೆ ಈಗ ಅವಾಗ ಕೂಲಿ ಆಳು ಕರ್ಕೊಂಬಂದು ಆದನ್ನು ನಾಲ್ಕು ದಿನ ಒಂದು ದಿನ ಅವ್ರ ಜೊತೆ ಕಿವುಶ್ಕೊಂತ ಹೋಗಬೇಕು ನಾಲ್ಕು ಗಂಡಾಳು ತಗೊಬಂದು ಅದನ್ನು ಒಟ್ಕೊಂದ್ ಬರಬೇಕು ಆಮೇಲೆ ಕಣಕ್ಕೆ ತಗೊಬಂದು ಅದನ್ನ ರೂಲ್ ಹಾಕಿ ಅದನ್ನು ಪುಡಿ ಮಾಡಿ ಒಂದ್ಕಡೆ ಇಟ್ಟು ಅದನ್ನ ಆವಾಗ ಗಾಳಿ ಬಂದಾಗ ಅಷ್ಟ ತೂರ್ತಿದ್ದರು ಆದರೆ ಈಗೆಲ್ಲ ಹೋಗಿಂದ ಈಗ ಕಂಪ್ಯೂಟ್ರ್ ಯುಗ ಬಂದಿಂದ ಎಲ್ಲಾ ಮಿಶನ್ ಅಲ್ಲೇ ತಗೊಬಂದು ಮಿಶನಿಗೆ ಹಾಕೊಂಡು ಡೈರೆಕ್ಟ್ ಚೀಲ ಹಿಡಿಯಕತ್ತರ ಈಗ ಆಮೇಲೆ ಮುಂಗಾರಿಯಾಗ ಆವಾಗ ಯಾರು ಹೆಸುರು ಶೇಂಗಾ ಇವನ್ನೆಲ್ಲ ಬಿತ್ಬೇಕು ನಾವು ಬಿತ್ತಿನ್ದ ಆವಾಗ ಇಳ್ವರಿ ಶೇಂಗಕ್ಕೆ ಹೊಟ್ಟು ಹೊಟ್ಟು ಬರ್ತೈತಿ ಅಂತಂದು ದನ ಕರಗಳಿಗೆ ಹೊಟ್ಟು ಆಕತ್ತಿ ಅಂತಂದು ಶೇಂಗ ಹಾಕೊಳೊದು ಮುಂಗಾರ್ಯಾಗ ಆಮೇಲೆ ಹೆಸರು ಹಾಕೊಳೊದು ಆಮೇಲೆ ಸೊಯಾಬೀಜ ಆಮೇಲೆ ಉದ್ದು ಅಲ್ಸಂದಿ ಅವ್ರೀ ನೀ ತೊಗರಿ ಇಂಥವೆಲ್ಲಾ ಮುಂಗಾರ್ಯಾಗ ನಾವು ಹಾಕೊತೀವಿ ಹೆಚ್ಚು ಎನ್ನಿ ಈಗ ಹೆಚ್ಚು ರಸಗೊಬ್ರ ಬರಲಿದ್ದ ಅದು ಹೆಚ್ಚು ಈಗ ಇಳುವರಿ ಬರಕತ್ತವು ಎಕ್ರೆಕ್ಕ ಎಂಟು ಚೀಲ ಹತ್ತು ಚೀಲ ಹಿಂಗೆ ತೊಗರಿ ಆಗ ಕತ್ತವು ಆಮೇಲೆ ಹೆಸ್ರು ಈಗ ಅವಾಗೊಂದ ಈ ಹೆಸ್ರಿಂದ ತೊಂದರೆ ಆಕೈತಿ ಮಳೆಗೆ ಸರಿಯಾಗಿ ಹಾಕ್ಕಿದ್ದಿಲ್ಲ ಆಮೇಲೆ ಒಮೆಮ್ಮೆ ಹೆಸರು ಬಿತ್ತಿ ಅದು ಒಮ್ಮೆಮ್ಮೆ ಹೊಲ್ದಾಗನ ಅಲ್ಲೇ ಆಗಿ ಮಳೆಗೆ ಇದು ಆಗಿ ಹೊತ್ಕೊಂದು ಬರಕ್ಕೆ ಹಾಕ್ಕಿದ್ದಿಲ್ಲ ಆದ್ರೆ ಈಗ ಎಲ್ಲಾ ಬಂದ್ಮ್ಯಾಗ ಕೈಲಿ ಬುಡ್ಸುದ ಇಲ್ಲೀಗ ಹಾರ್ವೆಸ್ಟ್ರ್ ಹಾಕ್ತಾರೆ ಅಂತಂದು ಈಗೆಲ್ಲರು ಹತ್ತತ್ತು ಕೂರ್ಗಿ ಹನ್ನೆರಡು ಕೂರ್ಗಿ ಹೆಸ್ರು ಬಿತ್ಕೊಂಡು ಈಗಿನ ರೈತ್ರು ಜಗ ಬೆಳೆಗಳನ್ನು ಇದನ್ನು ಮಾಡಕತ್ತಾರ ಈಗ ರೈತ್ರಿಗಾಗಿ ಗೊಬ್ರಗಳನ್ನ ಕಂಡು ಹಿಡಿದ ಮ್ಯಾಗ ರೈತ್ರಿಗೆ ಎಲ್ಲ ಕೈ ಹಿಡಿದೈತಿ ಈಗ ಆಮೇಲೆ ನಾವು ಮೆಣ್ಶಿನಕಾಯಿ ಹಾಕ್ತೀವಿ ಹೊಲದೊಳಗ ಮೆಣ್ಶಿನಕಾಯಿ ಹಾಕಿ ಅದಕ್ಕೆ ಗೊಬ್ರ ಕೊಡ್ತೀವಿ ಆಮೇಲೆ ಅದಕ್ಕೆ ಅಗೀ ಮಾಡಿ ಒಂದೊಂದು ಅಗಿ ಹೆಚ್ಚಿ ಅವಕ್ಕೆ ಒಂದೊಂದು ನೀರು ಹಾಕೊತಾ ಹಾಕೊತಾ ಹೋಗಿ ಮಡಿ ಮ ಮಡಿ ಮಾಡಿ ಅವ್ಕ ಮಗ್ಲ ಗೊಬ್ಬರ ಕೊಟ್ಕೊತಾ ಹೋಕ್ಕೀವಿ ಆಮೇಲೆ ಅವ್ಕ ಮೂಟಿಗೆ ರೋಗ ಅಂತಂತ ಬರ್ತೈತಿ ಮೆಣ್ಶಿನಕಾಯಿಗೆ ಮೂಟಿಗೆ ರೋಗ ಬರ್ಬಾರದು ಅಂತಂತಂದು ನಮ್ಕಡೆ ಗುಗ್ರಿ ಕಟ್ತೇವೆ ನಾವು ಅದಕ್ಕೆ ಗುಗ್ರಿ ಕಟ್ಟಿ ಮೂಟಿಗೆ ರೋಗ ಬರ್ಬಾರದು ಅಂದಾಗ ಅದು ಮೂಟಿಗೆ ರೋಗ ಅದು ತಾನ ಬಿಡುತ್ತದೆ ಆವಾಗ ಬಿಟ್ಮ್ಯಾಗ ಎಣ್ಣೆ ಹೊಡೆದು ಅವಾಗ ಕಾಯಿಗಳೆಲ್ಲ ಚಲೋ ಬರ್ತೈತಿ ಆಮೇಲೆ ಹತ್ತಿ ಬೆಳಿತೀವಿ ಹತ್ತಿ ಬೆಳ್ದಿಂದ ಅದಕ್ಕೆ ಸೀ ಹತ್ತಿಗೆ ಒಮ್ಮೊಮ್ಮೆ ಕಾಯೀ ರೋಗ ಬೀಳ್ತೈತಿ ರೋಗ ಬೀಳ್ತೈತಿ ಅಂತ ಎಣ್ಣೆ ಹೊಡಿತೀವಿ ಆಮೇಲೆ ಆವಾಗ ಕೈಲೆ ಬಿಡಿಸ್ತಿದ್ವಿ ಹೆತ್ತಿ ಈಗೇನು ಮಾಡ್ತೀವಿ ಈಗೆಲ್ಲ ಮಿಷನ್ ಬಂದೈತಿ ಅದು ತಾನು ತೊಳಿ ತೊಳಿಗಳನ್ನು ಹೊಲ್ದಾಗ ಬಿಡ್ತಂದ್ರೆ ತೊಳಿಗಳನ್ನು ತಾನು ತಗೊಂಡು ಹೋಕೈತಿ ಆವಾಗ ನಾಲ್ಕು ಮಂದಿ ಕೂಡಿ ಪಂಪ್ ಹಾಕೊಂಡು ಒಬೊಬ್ರು ಎಣ್ಣೆ ಹೊಡಿತಿದ್ವಿ ಆದರೆ ಈಗ ಹಾಗಿಲ್ಲ ಈಗ ಟ್ಯಾಕ್ಟ್ರಿಗೆ ಒಂದು ಮಿಷನ್ ಕುಂದಿರ್ಸಿ ನಾಲ್ಕು ಮಿಷನ್ ಅದಕ್ಕೆ ಕುಂದಿರ್ಸ್ತಾರೆ ಅದು ತಾನ ಎಣ್ಣೆ ಹೊಡ್ಕೊತಾ ಹೋಕೈತಿ ಹೊಡ್ಕೊತಾ ಹೋಕೈತಿ ಆಮೇಲೆ ಎಡೀ ಹೊಡ್ಯಾಕ್ಕ ನಾವು ಎರಡು ಎತ್ತು ತಗೊಂಡು ಎಡಿ ಒಡ್ಯಾಕ್ಕ ಇಬ್ರು ಮೂರು ಮಂದಿ ಕೂಡಿ ಎಡಿ ಹೊಡಿತಿದ್ವಿ ಆದ್ರೆ ಈಗ ಎಡಿ ಹೊಡೆದು ಅದು ತಪ್ಪೈತಿ ಆಮೇಲೆ ಸಣ್ಣ ಟ್ಯಾಕ್ಟ್ರಿ ಮಾಡ್ಯಾರ ಸಣ್ಣ ಟ್ಯಾಕ್ಟ್ರಿಗೆ ಅವನ್ನು ಕುಂಟಿ ಕಟ್ಟಿ ಅದು ಈಗ ಎಡಿ ಹೊಡಿತೈತೆ ಆವಾಗ ಮೊದಲು ಸೈಕಲಿದ್ದ ಎಡಿ ಹೊಡಿದರೂ ಆಮೇಲೆ ಕೈಲಿ ಎಡಿ ಹೊಡಿದರು ಆಮೇಲೆ ಈಗೇನು ಮಾಡ್ಯಾರ ಸಣ್ಣ ಟ್ಯಾಕ್ಟ್ರಿ ತಗೊಬಂದು ಎಡಿ ಹೊಡ್ಸಕತ್ತಾರೆ ಆಮೇಲೆ ಎಲ್ಲ ಹಾರ್ವೆಸ್ಟ್ರ್ ಈಗ ಮಿಶನನ್ನು ಆಗಿಂದಾಗ ನಮ್ಗೆ ರಾಶಿ ಮಾಡಿ ಅದು ಅದು ಕೊಡಕತ್ತತ್ತಿ ಈಗಿನ ತಾಂತ್ರಿಕ ಯುಗದ್ಯಾಗ ಹಿಂದೆ ಅಜ್ಜಾರ್ ಮಾಡಿದ್ದು ಅವ್ರು ಸ್ರಮಲಿದ್ದ ಮಾಡಿರ ಈಗ ಯಾವುದು ಶ್ರಮ ಇಲ್ಲ ಈಗೆಲ್ಲ ನಾವು ಏನು ಮಾಡಕತ್ತೀವಿ ಈಗೆಲ್ಲ ಆಳು ಹಚ್ಚಿ ಎಲ್ಲ ಕಂಪ್ಯೂಟ್ರ್ ಇದರಲ್ಲಿ ಇದ್ದ ಮಾಡ್ಕೊಂಡು ಈಗ ಯಂತ್ರ ಮುಖಾಂತರ ನಾವು ಇದರ ಮಾಡಕತ್ತೀವಿ ಆವಾಗ ಎತ್ತು ತಗೊಬಂದು ಕ್ವಾಣ ಹೋರಿ ಒಂದೊಂದು ಗಳೆ ಒಂದೊಂದು ಅದನ್ನು ಒಂದು ಒಂದು ಎತ್ತು ಒಂದು ಹೋರಿ ಆಮೇಲೆ ಇಲ್ಲಿಕ್ಕಂದರು ಒಂದು ಕ್ವಾಣ ಒಂದು ಹೋರಿ ಕಟ್ಕೊಂಡು ಅವ್ರು ಹಿಂದಕ್ಕೆ ಒಕ್ಕಲ್ತನ ಮಾಡ್ಯರ ಈಗ ಒಕ್ಕಲ್ತನ ಭಾಳ ಚಲೋ ಹೊಂಟೈತೆ ಆಮೇಲೆ ಅವಗ ಸಗಣಿ ಗೊಬ್ಬರ ಉಪಯೋಗಿಸ್ತಿದ್ವಿ ಈಗ ಸಗಣಿ ಗೊಬ್ಬರ ಯಾರು ಮನಿಯಾಗು ಸಗಣಿ ಗೊಬ್ಬರ ಎತ್ತು ಅವು ಏನೂ ಇಲ್ಲ ಇಲ್ಲ ಬರೇ ಸರಕಾರಿ ಗೊಬ್ರಗಳನ್ನು ಮ್ಯಾಗ ಅವಲಂಬನೆ ಆಗಿ ಸರ್ಕಾರಿ ಗೊಬ್ರಗಳನ್ನು ಉಪಯೋಗಿಸಕತ್ತಿವಿ ನಾವು ಅದು ಸರ್ಕಾರಿ ಗೊಬ್ಬರ ಹೆಚ್ಚು ಉಪ್ಯೋಗಲಿದ್ದ ಈಗ ಪೀಕು ಚಲೋ ಬರಕತ್ತೈತಿ ಆಮೇಲೆ ನಮಗೆ ಚಂಡಮಾರುತ ಬೀಸ್ತಿರ್ತೈತಿ ಒಮ್ಮೊಮ್ಮೆ ಚಂಡಮಾರುತ ಬೀಸಿದಾಗ ಆವಾಗ ಮಳಿ ಮೂಮೆಂಟಿನ್ಯಾಗ ನಾವು ರಾಶಿ ಮಾಡ್ಕೊಂಡು ನಿಂತಿರ್ತೀವಿ ಮಳೆ ಬಂದು ನಿಂತು ಬಿಡ್ತೈತಿ ಆವಾಗ ನಾವು ಏನು ಮಾಡಿರ್ತಿವಿ ಎಲ್ಲ ಶೇಖರ್ಣೆ ಮಾಡಿ ನಾವು ಅದಕ್ಕೊಂದು ಹಾಳೆ ಚೀಲ ಅದನ್ನ ನಾವು ಹೊತ್ತು ತರ್ತೀವಿ ಒಮ್ಮೊಮ್ಮೆ ಚಂಡ್ಮಾರುತ ಬೀಸ್ತ್ ಅಂದ್ರೆ ನಮ್ಮೂ ಪೀಕ್ ಎಲ್ಲಾ ನೆಲುಕ್ಕ ಒಮ್ಮೊಮ್ಮೆ ಅದಕ್ಕೆ ಗಾಳಿ ಬರ್ತಕೆ ಅದ್ರಂಗೆ ಬೀಳ್ತವು ಆಮೇಲೆ ನಾವು ಜ್ವಾಳ ಬಿ ಜ್ವಾಳ ಬಿಚ್ಚಿದಾಗ ಬಿತ್ತಿರ್ತೀವಿ ಅದು ಎಲ್ಲ ತೆನಿ ಅದು ಎಲ್ಲ ಆಗಿರ್ತೈತಿ ಆವಾಗ ಚಂಡ್ಮಾರುತ ಚಂಡಮಾರುತ ಬೀಸ್ತು ಅಂದ್ರೆ ಅದು ನೆಲಕ್ಕೆ ಬಿದ್ದು ಬಿಡುತ ನಮ್ಮ ಜ್ವಾಳ ಒಮ್ಮೆಮ್ಮೆ ರೈತರಿಗೆ ಅದ್ರಂಗ ಹಾನಿಗಳು ಆಗ್ತೈತಿ ಆಮೇಲೆ ಬರಗಾಲ ಬಂದಾಗ ನಮ್ಮ ರೈತ್ರು ಏನು ಮಾಡಿರ್ತೀವಿ ನಾವು ಹಗೆ ಮಾಡ್ಕೊಂಡು ಹಗೆದೊಳ್ಗ ಜ್ವಾಳಗಳನ್ನ ಶೇಖರ್ಣೆ ಮಾಡ್ಕೊಂಡು ಇಟ್ಕೊಂಡು ಇರ್ತೀವಿ ಆಮೇಲೆ ಬೀಜಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡು ಇರ್ತಿವಿ ನಮಗೆ ಒಂದು ವರ್ಷ ಬರ್ಗಾಲ ಬಿದ್ದರೂ ಎರಡು ವರ್ಷ ಬರ್ಗಾಲಕಂತ್ರು ಜ್ವಾಳ ಗೋದಿಗೆ ಏನು ಕೊರತೆ ಬರಲ್ಲ ನಾವು ಜ್ವಾಳ ಗೋದಿನಾರ ಇದ್ದು ನಾವು ರೊಟ್ಟಿ ಅದಕ್ಕರ ಬರ್ತೈತಲ್ಲ ಅಂತಂದು ಬರ್ಗಾಲ್ದ ನಾವು ಶೇಖರ್ಣೆ ಮಾಡಿ ನಾವು ಹಗೆದೊಳಗ ಜ್ವಾಳ ಇಟ್ಕೊಂಡು ಆಮೇಲೆ ಮನೆ ಒಳಗ ಗೋದಿ ಇಂಥವೆಲ್ಲ ಇಟ್ಕೊಂಡಿರ್ತೀವಿ ಆಮೇಲೆ ಅಕ್ಡಿ ಕಾಳವ್ಗಳನ್ನು ಇಟ್ಕೊಂರ್ತೀವಿ ಆಮೇಲೆ ನಮ್ಗೆ ಬರ್ಗಾಲ ಬಿದ್ದಾಗ ಒಂದು ವರ್ಷ ಬರಗಾಲ ಬಿದ್ರೆ ಆಕ್ಡಿ ಆಕ್ಡಿ ಕಾಳು ಪಲ್ಯೆ ಇಂಥವೆಲ್ಲ ಮಾಡ್ಕೊಳಕ್ಕೆ ನಾವು ಸಾಧ್ಯತೆ ಮಾಡ್ಕೊತೀವಿ ಆಮೇಲೆ ಅದ್ರಗ ಹಗೆದೊಳ್ಗೆ ಏನು ಜ್ವಾಳ ಹಾಕಿರ್ತೀವಲ್ಲ ಒಂದು ವರ್ಷ ಬರಗಾಲ ಬಿದ್ದರೂನು ಅದ್ ಜಾ ರೊಟ್ಟಿ ಅದನ್ನು ಮಾಡ್ಕೊಂಡು ತಿನ್ನಾಕಂತಂದು ಆವಾಗ ಹೀಗೆಲ್ಲ ಶೇಖರ್ಣೆ ಮಾಡಿ ಇಟ್ಕೊಂಡೀವಿ ನಾವು ಬೀಜ ಗೊಬ್ಬರ ಈಗೆಲ್ಲ ಸಬ್ಸಿಡಿ ಅಂತಂದು ಮಾಡಿರ್ತಾರೆ ಈಗ ಎಲ್ಲಾರು ನಮಗೆ ರೈತರಿಗೆ ಒಮ್ಮೆಮ್ಮೆ ಮಳೆ ಬಂದು ಹಾನಿ ಹಾನಿ ಆದಾಗ ನಮ್ಗೆ ಹೆಚ್ಚು ರೈತ್ರಿಗೆ ಒಮ್ಮೊಮ್ಮೆ ಹಾನಿ ಎಕ್ರುತೈತಿ ಆಮೇಲೆ ಚಂಡ್ಮಾರುತ ಬೀಸ್ತಂದ್ರೆ ನಮ್ಗೆ ಒಮ್ಮೊಮ್ಮೆ ಬೆಳೆಗಳು ಒಮ್ಮೊಮ್ಮೆ ಅದ್ರ ಮ್ಯಾಲ ಪ್ರಭಾವ ಬೀರ್ತವು ನಮ್ಗೆ ಇದರಲ್ಲಿದ್ದ ಅವಾಗಿನ್ದ್ ಕಾಲಕ್ಕೆ ಸೋ ಇದನ್ನ ಮಾಡೋದು ಬೇಸಾಯ ಮಾಡೋದು ಅವ್ರಿಗೆ ಆವಾಗ ಕಷ್ಟ ಆಗಿತ್ತು ಆದರೆ ಈಗಿನ ಬೇಸಾಯದೊಳಗ ಯಾವುದು ಕಷ್ಟ ರೀತಿ ಇಲ್ಲ ಈಗೆಲ್ಲ ಬರೇ ಮಿಶನ್ ತಂತ್ರಜ್ಞಾನದಿಂದ ಎಲ್ಲಾ ರೈತ್ರು ಈಗೆಲ್ಲಾ ಅರಾಮ್ ಅದರ ಅವೇಗ ನಂಗೆ ಕಷ್ಟ ಪಡುವಂಥದ್ದು ರೈತ್ರಿಗೆ ಈಗ ಏನು ಇಲ್ಲ ಈಗೆಲ್ಲ ನಾವು ಆಳು ಹಚ್ಕೊಂಡು ನಾವು ಮಾಡ್ಕೊಂತೀವಿ ಈಗ